ಅಡುಗೆ ಅನ್ನೋದು ಒಂದು ವಿದ್ಯೆ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಕೌಶಲ್ಯ ಅಭಿವೃದ್ಧಿ ಅಂತ ಆ ಕೌಶಲ್ಯಗಳನ್ನ ತೋರಿಸಬೇಕಾದ್ರೆ ಅಡುಗೆ ಮಾಡೋದು ಒಂದು ಕೌಶಲ್ಯ ಆಗುತ್ತೆ ಮತ್ತು ವಿದ್ಯೆಗಳಲ್ಲಿ ಅರವತ್ತ್ನಾಲ್ಕು ವಿದ್ಯೆ ಇದೆಯಲ್ಲಾ ಆ ವಿದ್ಯೆಗಳಲ್ಲಿ ಅಡುಗೆ ಮಾಡೋದು ಸಹ ಒಂದು ಇಡೀ ಪ್ರಪಂಚಕ್ಕೆ ಅಡುಗೇನ ಪರಿಚಯ ಮಾಡಿ ಕೊಟ್ಟಂಥವ್ರು ಒಬ್ಬ ಗಂಡು ನಾವು ಇವಾಗ ಎಲ್ಲ ಅಡುಗೆ ಮನೆಗಳಲ್ಲೂ ಅಡುಗೆ ಮಾಡೋರು ಹೆಣ್ಣಾಗಿರ್ತಾರೆ ಆದರೆ ನಳ ಮಹಾರಾಜ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಇದಾರೆ ಅವರು ಅಡುಗೆಯಲ್ಲಿ ಪ್ರಸಿದ್ಧಿ ಅವರು ಪ್ರಪಂಚಕ್ಕೆ ಅಡುಗೆಯನ್ನ ಪರಿಚಯ ಮಾಡಿಕೊಟ್ರು ಅಂತಕ್ಕಂಥ ಒಂದು ಅಂತ್ ಪ್ರತೀತಿ ಇದೆ ಇನ್ನು ಭೀಮಾನು ಅಷ್ಟೇ ಇವರೆಲ್ಲರೂ ಅಡುಗೆ ಮಾಡೋದರಲ್ಲಿ ಪ್ರಸಿದ್ಧಿ ಅದಕ್ಕೆ ನಳಪಾಕ ಅಂತ ಕರಿತಾರೆ ನಳ ಮಹಾರಾಜ ಮಾಡಿರ್ತಕ್ಕಂಥ ಅಡುಗೆಗಳನ್ನ ನಾನು ಸಹ ಅಡುಗೆಗಳಲ್ಲಿ ಎತ್ತಿದ ಕೈಯಿ ತುಂಬ ಹೆಚ್ಚಾಗಿ ನಾನು ಸ್ವೀಟ್ ಮತ್ತು ನಾನ್ ವೆಜ್ಜನ್ನ ಮಾಡ್ತೀನಿ ಅದನ್ನು ಬಿಟ್ಟರೆ ಕಾಮನ್ನಾಗಿ ಕೆಲವು ಅಡುಗೆಗಳ್ನ ಯಥಾವತ್ತಾಗಿ ಮಾಡ್ತಾ ಹೋಗ್ತೀನಿ ಮತ್ತು ಯಾರಾದರೂ ಮನೆಗೆ ಗೆಸ್ಟ್ಸ್ ಬಂದರು ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಮಿದೆ ಅಥವಾ ಇನ್ನೇನೋ ಪ್ರಾಬ್ಲಮ್ಮಿದೆ ಅಂತಂದಾಗ ಹಸಿಮೆಣಸಿನ್ಕಾಯ್ ಹಾಕಲ್ಲ ಕಾರಣ ಏನು ಅಂತಂದರೆ ನಮ್ಮ ಅಡುಗೆನ ಯಾರು ತಿಂತಾರೆ ಅವ್ರ ಆರೋಗ್ಯ ಕೇಡಬಾರ್ದಲ್ವಾ ಅವರು ಆರೋಗ್ಯವಂತರಾಗಿರಬೇಕು ಆ ಕಾರಣದಿಂದ ಕೆಲವು ಅಡುಗೆ ರುಚಿಗಳಲ್ಲಿ ಸಹ ಬದಲಾವಣೆ ಮಾಡಿಬಿಡ್ತೀನಿ ಅಥವಾ ಬಿ ಪಿ ಜಾಸ್ತಿ ಇರೋರು ಬರ್ತಾರೆ ಏನೋ ಸಾಂಬಾರ್ ಮಾಡಿರ್ತೀನಿ ಉಪ್ಪು ಜಾಸ್ತಿ ಇರುತ್ತೆ ಆರೆ ಉಪ್ಪು ಜಾಸ್ತಿ ಇರಲ್ಲ ನಮ್ಗದು ಕರೆಕ್ಟಾಗಿರುತ್ತೆ ಹೈಪರ್ ಟೆನ್ಷನ್ ಇರ್ತಕ್ಕಂಥವ್ರುಗೆ ಅದು ಜಾಸ್ತಿ ಉಪ್ಪು ಅನ್ನೋ ಥರ ಕಾಣುತ್ತೆ ಅವಾಗ ಆಲೂಗಡ್ಡೆ ಇರತ್ತಲ್ವಾ ಅದನ್ನು ಕಟ್ ಮಾಡಿಬಿಟ್ಟು ಹಸಿ ಆಲೂಗಡ್ಡೆನ ದೊಡ್ಡದೊಡ್ದಾಗಿ ನಾವು ಮಾಡಿರ್ತಕ್ಕಂಥ ಸಾಂಬರಲ್ಲಿ ಹಾಕಿ ಸ್ವಲ್ಪೊತ್ತು ಮುಚ್ಚಿಟ್ಟುಬಿಟ್ರೆ ಆ ಉಪ್ಪಿನಂಶ ಹೆಚ್ಚಾಗಿರೋದ್ನೆಲ್ಲ ಅದು ಎಳ್ಕೊಂಡ್ಬಿಡುತ್ತೆ ಅಥವಾ ಹೀಗೆ ಮಾಡ್ಬೌದು ಕಡಿಮೆ ಉಪ್ಪಾಕಿ ಅಡುಗೆ ಮಾಡಬೇಕಾಗತ್ತೆ ಯಾರು ಬಿ ಪಿ ಇದಾರೋ ಅವ್ರಿಗೆ ಆ ಸಾಂಬರನ್ನ ಸ್ವಲ್ಪ ತೆಗೆದ್ಬಿಟ್ಟು ಮನೆಯಲ್ಲಿ ಉಳಿದವ್ರ್ಗೆಲ್ಲರ್ಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ ಅಡುಗೇನ ಬಡಸ್ಬೌದಾಗತ್ತೆ ರೆಸಿಪಿಸ್ ಅಂತ ಹೇಳಿದಾಗ ನನಗೆ ಚಿಕನ್ ಕರಿ ಚಿಕನ್ ಸಿಕ್ಸ್ಟಿಫೈವು ಚಿಲ್ಲಿ ಚಿಕನ್ನು ಮತ್ತು ಫಿಶ್ ಫ್ರೈ ಫಿಶ್ ಕಬಾಬು ಮತ್ತು ರಾತ್ರಿ ಏನಾದರೂ ಅನ್ನ ಹೆಚ್ಚಾಗಿ ಉಳಿದ್ಬಿಡ್ತು ಅಂದರೆ ಬೆಳಗ್ಗೆಗೆ ಅದನ್ನೇ ಚಿತ್ರಾನ್ನ ಮಾಡ್ತೀನಿ ಅದು ಸಹ ಒಂದು ಟೈಮಿಗೆ ಖಾಲಿಯಾಗೋವಷ್ಟು ಮಟ್ಟಿಗೆ ಮಾಡ್ತೀನಿ ಈ ಥರದ್ದು ಅಡುಗೆಗಳ ಬಗ್ಗೆ ಹೇಳ್ತಾ ಹೋದ್ರೆ ತುಂಬ ಜಾಸ್ತಿ ಇರುತ್ತೆ ಟೈಮೇ ಸಾಕಾಗೋದಿಲ್ಲ ಇತ್ತೀಚಿಗೆ ಅಡುಗೆಗಳಲ್ಲೂ ಸಹ ಟಿ ವಿಗಳಲ್ಲೂ ತುಂಬ ಕಾರ್ಯಕ್ರಮಗಳು ಬರ್ತಾಯಿದ್ದಾವೆ ಅಡುಗೆಗೆ ಸಂಬಂದಪಟ್ಹಾಗೆ ಅಡುಗೆ ಮನೆ ಅಂತ ಒಂದು ಕಾರ್ಯಕ್ರಮ ಬರುತ್ತೆ ಶುಚಿ ರುಚಿ ಅಂತ ಒಂದು ಕಾರ್ಯಕ್ರಮ ಬರುತ್ತೆ ಅದರಲ್ಲೆಲ್ಲ ನಾವು ನೋಡದೇ ಇರ್ತಕ್ಕಂಥ ಹೊಸ ಹೊಸ ಅಡುಗೆ ತಿನಿಸುಗಳ್ನೆಲ್ಲ ಮಾಡಿ ತೋರಿಸ್ತಾಯಿರ್ತಾರೆ ಮತ್ತು ಇನ್ನೊಂದು ಅಡುಗೆ ಅನ್ನೋದು ಯಥಾವತ್ತಾಗಿ ಒಂದೇ ರೀತಿ ಮಾಡುವಂಥದ್ದು ಅಲ್ಲ ಈ ಸಲ ಒಂದು ಅಡುಗೆ ಟೇಸ್ಟ್ನ ಮಾಡಿದ್ದೀವಿ ಇನ್ನೊಂಡುಸಲ ಅದಕ್ಕೆ ಒಂದು ಸ್ವಲ್ಪ ಗರಮ್ ಮಸಾಲ ಸೇರಿಸೋದೋ ಅಥವಾ ಚಾಟ್ ಮಸಾಲ ಸೇರಿಸೋದೋ ಈ ಥರ ಮಾಡ್ತಾ ಹೋಗ್ತಾಯಿರೆ ಸರಿ ಹೋಗುತ್ತೆ ಮತ್ತು ನನಗಾಗಿರೋ ಅನುಭವದಲ್ಲಿ ಅಡುಗೆ ಮಾಡಬೇಕಾರೆ ಉದಾಹರಣೆಗೆ ಒಂದು ಬಿರಿಯಾನಿ ಅಂತ ತೊಗೊಳ್ಳಿ ಎಣ್ಣೆ ಕಾದ ನಂತರ ಮೊದಲಿಗೆ ನೀವು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಅನಾನಸ್ ಫ್ಲವರು ಇವೆಲ್ಲ ಹಾಕಿದಾದಮೇಲೆ ಪುದೀನ ಈರುಳ್ಳಿ ಟೊಮೆಟೋ ಹಾಕಿದ್ರೆ ಒಂಥರ ಫ್ಲೇವರಿರುತ್ತೆ ಅದನ್ಬಿಟ್ಟು ಎಣ್ಣೆ ಕಾದಮೇಲೆ ಡೈರೆಕ್ಟಾಗಿ ಪುದೀನ ಹಾಕಿದ್ಮೇಲೆ ಮರಾಠಿ ಮೊಗ್ಗು ಅನಾನಸ್ ಫ್ಲವರು ಜಾಕಾಯಿ ಇವೆಲ್ಲ ಹಾಕಿದ್ಮೇಲೆ ಈರುಳ್ಳಿ ಟೊಮೆಟೋ ಹಾಕಿದ್ರೆ ಒಂಥರ ಟೇಸ್ಟ್ ಸಿಗುತ್ತೆ ನಾವು ಯಾವ ಯಾವ ಪದಾರ್ಥ ಹಾಕಿ ಎಷ್ಟೊತ್ತು ಎಷ್ಟೊತ್ತು ಸಮಯ ಅವ್ರಿಗೆ ಕೊಟ್ಟಿದ್ದೀವಿ ಕಾಯೋದಕ್ಕೆ ಆ ಪದಾರ್ಥದ ಹಸಿ ವಾಸನೆ ಹೋಗೋದಕ್ಕೆ ಅನ್ನೋದ್ರಮೇಲೆ ಆ ಅಡುಗೆಯ ರುಚಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಮತ್ತು ಮನೆಗೆ ಗೆಸ್ಟ್ಗಳು ಬಂದಾಗ ಅವ್ರಿಗೆ ಸ್ವೀಟ್ ಮುಖ್ಯನಾ ಖಾರ ಅಂದರೆ ತುಂಬ ಇಷ್ಟಪಡ್ತಾರಾ ಉಪ್ಪು ಜಾಸ್ತಿ ಇರಬೇಕಾ ಕಡಿಮೆ ಇರಬೇಕಾ ಏನು ಮಾಡಿದ್ರೆ ಅವರಿಗಿಷ್ಟ ಆಗುತ್ತೆ ಇವೆಲ್ಲದ್ನ ನೋಡಿ ನಾವು ಅಡುಗೆ ಮಾಡಬೇಕಾಗತ್ತೆ ಕೆಲವು ಸಲ ರೊಟಿನಾಗಿಯೇ ಪುಳಿಯೋಗರೆ ಮಾಡ್ತಾಯಿರ್ತೀವಿ ಅದಕ್ಕೆ ಹುಣ್ಸೆ ಹಣ್ಣು ಹೆಚ್ಚಾಗಾಕೋ ಅಭ್ಯಾಸ ಇರುತ್ತೆ ಆದರೆ ಯಾರಿಗೋ ಒಬ್ಬರಿಗೆ ಮನೆಗೆ ಬಂದಿರ್ತಕ್ಕಂಥ ಅತಿಥಿಗೆ ಹುಣ್ಸೆ ಹಣ್ ಇಷ್ಟ ಆಗಲ್ಲ ಅವಾಗ್ ನಾವೇನ್ ಮಾಡಬೇಕು ಗೊಜ್ಜನ್ನು ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ಹುಣ್ಸೆ ಹಣ್ಣನ್ನ ಬೆರೆಸಿಕೊಳ್ಬೇಕಾಗತ್ತೆ ಇನ್ನು ಕೆಲವರಿಗೆ ಕಾಳುಗಳ ಸಾಂಬಾರು ಅಂದರೆ ಆಗಲ್ಲ ಆವಾಗೇನು ಮಾಡಬೇಕಾಗತ್ತೆ ಕಾಳುಗಳಾಕೋಕ್ಕೆ ಮೊದಲೆ ಸ್ವಲ್ಪ ಪದಾರ್ಥ ಸಾಂಬಾರನ್ನ ತೆಗೆದು ಪಕ್ಕಕ್ಕಿಟ್ಬಿಟ್ಟು ಕಾಯಿಸಿ ನಾವು ಕಾಳುಗಳಾಕ್ಕೊಂಡು ಮಾಡಬೇಕಾಗತ್ತೆ ಮತ್ತು ಇನ್ನು ಕೆಲವರಿಗೆ ಅಡುಗೆ ಮಾಡಿರ್ತೀವಿ ಆ ಅಡುಗೆಯಲ್ಲಿ ಟೇಸ್ಟಿಲ್ಲ ಟೇಸ್ಟಿಲ್ಲ ಅಂತ ಹೇಳ್ತಾರೆ ಅವರಿಗೆ ರುಚಿ ಸಿಗಬೇಕು ಅನ್ನೋದಾದರೆ ಟೇಸ್ಟಿಂಗ್ ಪೌಡರ್ನ ಸ್ವಲ್ಪ ಹಾಕುವಂಥದ್ದು ಅಥವಾ ಸಾಂಬಾರ್ ತುಂಬ ತಿಳಿಯಾಗಿರಬೇಕು ಅನ್ನೋದಾರೆ ಇನ್ನು ಸ್ವಲ್ಪ ಬಿಸಿ ನೀರನ್ನ ಹಾಕಿ ಕಾಯಿಸೋದು ಇಲ್ಲ ಸಾಂಬಾರು ತುಂಬ ಗಟ್ಟಿ ಇರಬೇಕನ್ನೋದಾದ್ರೆ ಅದ್ರಲ್ಲಿರ್ತಕ್ಕಂಥ ತರಕಾರಿನ ಸ್ವಲ್ಪ ತೆಗೆದುಬಿಟ್ಟು ಹೆಚ್ಚಿನ ಫ್ಲೇಮ್ನ ಇಟ್ಬಿಟ್ಟು ಅದ್ರಲ್ಲಿರ್ತಕ್ಕಂಥ ನೀರಿನಂಶ ಕಡಿಮೆ ಆಗೋವರೆಗೂ ಕುದಿಸೋದು ಅವಾಗದು ಗಟ್ಟಿ ಆಯಿತು ಅಂದರೆ ಆಟೋಮ್ಯಾಟಿಕ್ಕಾಗಿ ಚೆನ್ನಾಗಿ ಟೇಸ್ಟಾಗಿ ಕಾಣುತ್ತೆ ಈ ಥರ ನಾವು ಬಳಕೆ ಮಾಡೋದರಿಂದ ಅಡುಗೆ ನಾವೇನು ಮಾಡ್ತೀವಿ ಅದು ತಿಂತಕ್ಕಂಥ ವ್ಯಕ್ತಿಗೂ ಇಷ್ಟ ಆಗುತ್ತೆ ಬಡಿಸ್ದಂಥ ನಮಗೂ ಸಹ ತೃಪ್ತಿಯಾಗುತ್ತೆ ನಾವು ರೆಸಿಪಿಗಳನ್ನ ಯಥಾವತ್ತಾಗಿ ಅನುಸರಿಸ್ತಾಯಿರ್ತೀವಿ ಅದರ ಜೊತೆಗೆ ಯಾರಾದರೂ ನಮ್ಮ ಮನೆಗೆ ಬಂದಂಥ ಅತಿಥಿಗಳಿಗೆ ರುಚಿಗೆ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋದಾರೂ ಬದಲಾವಣೆ ಮಾಡಿ ನಾವು ಮಾಡಿಕೊಡ್ತೀವಿ ಕೆಲವರಿಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಆದರೆ ಪರೋಟದಲ್ಲಿ ತಿನ್ನೋಕೆ ಇಷ್ಟ ಆಗಲ್ಲ ಪಲ್ಯ ಆದರೆ ತಿಂತಾರೆ ಅಂತವರಿಗೆ ಏನು ಮಾಡ್ತೀವಿ ಆಲೂ ಪರೋಟ ಮಾಡಲ್ಲ ಆಲೂ ಪಲ್ಯ ಮಾಡ್ತೀವಿ ದೋಸೆ ಮಾಡಿ ಅವರಿಗೆ ಹಾಕ್ಕೊಡ್ತೀವಿ ಇನ್ನು ಕೆಲವರಿಗೆ ನಮ್ಮ ಮನೇಯಲ್ಲಿ ಮಕ್ಕಳಿಗೆಲ್ಲರ್ಗುನು ಪೊಟ್ಯಾಟೋನ ಕಡ್ಡಿ ಥರ ಸಣ್ಣ ಸಣ್ದಾಗಿ ಕಟ್ ಮಾಡಿ ಅದನ್ನು ನಾವು ಎಣ್ಣೆಗಾಕಿ ಕೊಟ್ರೆ ಚೆನ್ನಾಗ್ ತಿಂತಾರೆ ಇನ್ನು ಕೆಲವರು ಚಿಪ್ಸ್ ತಿಂತಾರೆ ಆಲೂಗಡ್ಡೆ ಅನ್ನೋದು ನಮ್ಮ ದೇಹಕ್ಕೆ ತುಂಬ ಮುಖ್ಯ ಅದು ನಮ್ಮ ದೇಹ ತುಂಬ ಲೀನಾಗಿರ್ತಾರೆ ಸಣ್ಣಗಿರ್ತಾರೆ ಅಂಥವ್ರ್ನ ಒಂದು ಸ್ವಲ್ಪ ದಪ್ಪ ಮಾಡ್ಬೇಕಂದ್ರು ಆಲೂಗಡ್ಡೆ ಬೇಕಾಗತ್ತೆ ಅದ್ರಲ್ಲಿರ್ತಕ್ಕಂಥ ಏನೆಲ್ಲಾ ವಿಟಮಿನ್ಸ್ ಇರುತ್ತೆ ಅದೆಲ್ಲ ನಮ್ಮ ದೇಹಕ್ಕೆ ಪೂರೈಕೆ ಆಗಬೇಕು ಪೂರಣ ಆಗಬೇಕು ಅನ್ನೋದಾದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹಕ್ಕೆ ಅದನ್ನ ಸೇರಿಸ್ತಾ ಹೋಗ್ಬೇಕಾಗತ್ತೆ ಕೆಲವು ಸಲ ಅಡುಗೆಗೆ ಆಲೂಗಡ್ಡೆ ಕಟ್ ಮಾಡಿ ಹಾಕ್ಬೇಕಾಗತ್ತೆ ಕೆಲವು ಸಲ ಚಿಪ್ಸ್ ಮಾಡಬೇಕಾಗತ್ತೆ ಕೆಲವು ಸಲ ಸಣ್ಣ ಸಣ್ದಾಗಿ ಕಟ್ ಮಾಡಿ ಎಣ್ಣೆಲಿ ಹಾಕಿ ಅದನ್ನು ಫಿಂಗರ್ ಚಿಪ್ಸ್ ಥರ ಕೊಡಬೇಕಾಗತ್ತೆ ಈ ಥರ ಯಾವ ಪದಾರ್ಥ ಆದರು ಸೇರಲ್ಲ ಅಂತ ಅನಿಸತ್ತೋ ಆ ಪದಾರ್ಥವನ್ನ ಬೇರೆ ರೀತಿ ಮಾಡಿ ತಿನ್ನಿಸೋದಕ್ಕೆ ಒಂದು ವಿದ್ಯೆ ಅಂತ ಕರಿತಾರೆ ಆ ವಿದ್ಯೆ ಅಡುಗೆ ಮಾಡೋರಿಗೆ ಗೊತ್ತಿರಬೇಕು ಚಳಿಗಾಲದಲ್ಲಿ ಒಂಥರದ್ ಅಡುಗೆಗಳಿರತ್ತೆ ಮಳೆಗಾಲಕ್ಕೆ ಒಂಥರದ್ ಅಡುಗೆಗಳಿರತ್ತೆ ಬೇಸಿಗೆ ಕಾಲಕ್ಕೆ ಒಂಥರದ್ ಅಡುಗೆಗಳಿರತ್ತೆ ಮೊಸ್ರನ್ನ ಯಾರು ಚಳಿಗಾಲ್ದಲ್ಲಿ ಮಾಡಲ್ಲ ಮಳೆಗಾಲ್ದಲ್ಲೂ ಮಾಡಲ್ಲ ಆದರೆ ಬೇಸಿಗೆಗಾಲ್ದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಮತ್ತು ಇನ್ನೊಂದು ಕೆಲವು ಪದಾರ್ಥಗಳು ತುಂಬ ಹೀಟಾಗಿರ್ತಾವೆ ನಾನ್ ವೆಜ್ ಪ್ರಿಯರಿಗೆ ಗೊತ್ತಿರುತ್ತೆ ಚಿಕನ್ ಹೀಟು ಅವಾಗೇನು ಮಾಡಬೇಕು ಲೆಮನ್ನ ಸೇರಿಸಿ ಹಾಕಿ ಮಾಡಬೇಕು ಈ ಥರ ಕೆಲವು ಪದಾರ್ಥಗಳನ್ನ ಬದಲಾವಣೆ ಸಹ ಮಾಡೋದರಿಂದ ವ್ಯಕ್ತಿ ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ ಅದನ್ನ ತಿನ್ನೋದರಿಂದ ಅವರು ತುಂಬ ಚೆನಾಗಿದೆ ಅಂತನು ಹೇಳ್ತಾರೆ ಮತ್ತು ಇನ್ನೊಂದು ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು ಅನ್ನೋದಾದರೆ ಅವಾಗ ಚಿಕನ್ ತಂದು ಅದಕ್ಕೆ ಪೆಪ್ಪರ್ ಸ್ವಲ್ಪ ಹಾಕಿದ್ರೆ ಅಥವಾ ಹಸಿಮೆಣ್ಸಿನಕಾಯಿ ಮಸಾಲೆನ ಮಾಡಿ ಹಾಕಿದ್ವಿ ಅಂದರೆ ಕೋಲ್ಡು ಹೀಟಾಗಿ ಕನ್ವರ್ಟಾಗತ್ತೆ ಈ ಥರ ಒಂದೇ ಅಡುಗೇನ ಬೇರೆ ಬೇರೆ ಐಟಮ್ಸ್ನ ಹಾಕಿ ಇನ್ಗ್ರೀಡಿಯಂಟ್ಸ್ನ ಹಾಕಿ ಚೇಂಜ್ ಮಾಡಿ ಮಾಡೋದರಿಂದ ಅಡುಗೆದು ರುಚಿನು ಬದಲಾಗತ್ತೆ ಆರೋಗ್ಯನು ಸಹ ತುಂಬ ಚೆನಾಗಿರತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಇದಿಷ್ಟು ನಂದು ಅಡುಗೆ ರೆಸಿಪಿ ಅಡಿಗೇನ ನಾನು ಯಥಾವತ್ತಾಗಿಯೂ ಮಾಡೋದು ಗೊತ್ತಿದೆ ಅದೇ ರೀತಿ ಮನೆಗೆ ಅತಿಥಿಗಳು ಬಂದಾಗ ಅದನ್ನ ಬದಲಾಯಿಸಿ ಮಾಡೋದು ಸಹ ಗೊತ್ತಿದೆ ಧನ್ಯವಾದಗಳು